ನಾವು ಮೊದಲಿನಿಂದಲೂ ತಮ್ಮ ಹಳ್ಳಿಯಲ್ಲಿ ನಮ್ಮೂರಲ್ಲಿ ಹುಟ್ಟಿರ್ತೀವಿ ಸಡನ್ಲಿ ಬೇರೆ ಕಡೆ ಹೊಗೋಕ್ಕಾಗೊದಿಲ್ಲ ನಮ್ಮ ನಮ್ಮ ಹಳ್ಳಿಗಳಲ್ಲಿ ಎಲ್ಲ ತರಹದ್ದು ಫೆಸಿಲಿಟಿನೂ ಇರುತ್ತೆ ಇಲ್ಲಿನ ಫ್ರೆಂಡ್ಸ್ ಹಾಗು ಸಬಂಧಿಕರನ್ನ ಬಿಟ್ಟು ಸಿಟಿಲಿ ಹೋಗಿ ಯಾವ ಇರೋಕ್ಕಾಗೋದಿಲ್ಲ ಅಜ್ಜೆಸ್ಟ್ ಆಗೋಕ್ಕಾಗೋಲ್ಲ ಅಲ್ಲಿಗೆ ಹೊಂದ್ಕೊಳ್ಳೋಕ್ಕಾಗೋದಿಲ್ಲ ನಮ್ಮ ಹಳ್ಳಿಗಳಲ್ಲಿ ನಾವು ಬೆಳೆದಿರೋ ಬೆಳೆದಿರೋ ಶೈಲಿ ಹಾಗು ನಮ್ಮ ಸ್ನೇಹಿತರು ನಮ್ಮ ಬಂಧು ಬಳಗದವರನ್ನು ಬಿಟ್ಟು ಹೋಗಲು ಇಷ್ಟ ಇರುವುದಿಲ್ಲ ಹಳ್ಳಿಯಲ್ಲೇ ಎಲ್ಲ ಸೌಲಭ್ಯ ಇರುವ ಕಾರಣ ನಾವು ನಮ್ಮ ಹಳ್ಳಿಯಲ್ಲೇ ಉಳಿ ಉಳಿಬೇಕೂಂತ ಆಸೆ ಪಡ್ತೀವಿ ಹಳ್ಳಿ ಲೈಫ್ ಎಲ್ರಿಗೂ ಸಿಗೋದಿಲ್ಲ ಸಿಟಿಗಳಿಗೆ ಹೋಲಿಸ್ಕೊಂಡ್ರೆ ಹಳ್ಳಿ ಬೆಟರು ಸಿಟಿಲಿ ಸಿಟಿಗಳಲ್ಲಿ ಎಲ್ಲ ಸೌಲಭ್ಯ ಇರ್ತದೆ ನಾವು ನಾವು ನಾವು ಸಣ್ಣವರಿದ್ದಾಗಿಂದ ಹಳ್ಳಿಗಳಲ್ಲಿ ಬೆಳೆದಿರುವಂತಕ್ಕ ಅಂತಕ್ಕೆ ಸಿಟಿಲಿರೋಕ್ಕೆ ಆಗೋದಿಲ್ಲ